ಹಾಂ ರೀ ಗರ್ಡ ಎಲೆಕ್ಟ್ರಾನಿಕ್ಸ್ ಹೇಳ್ರಿ ರ್ಯಾಮ್ ನೈನ್ ಇದು ರೀ ಯಾವ್ದ್ರಾಗ ಬೇಕು ರೀ ಆಂಡ್ರಾಯ್ಡ್ದಾಗ ಬೇಕು ರೀ ಏನು ಬೇಕು ರೀ ಆಂಡ್ರಾಯ್ಡ್ದಾಗ ಯಾವುದು ಬೇಕು ರೀ ನಂಬಲ್ ನೋಡ್ರಿ ಒಪ್ಪೋ ವಿವೋ ಐ ಗೀವ್ ಅ ಡುಬ್ಬಲ್ ಓ ಒನ್ಪ್ಲಸ್ಸು ಎಲ್ಲ ಸಿಕ್ತವೆ ರೀ ಯಾವ್ದು ಬೇಕು ರೀ ನಿಮ್ಗೆ ಒಪ್ಪೊ ವಿವೊದಾಗ ನೋಡ್ರಿ ವಿವೊದಾಗ ಒಟ್ಟು ಹೊಸವ ಇಲ್ಲ ಚಂದನ್ನು ಬಟ್ ಒಪೊದಾಗ ಒಂದು ಹೊಸ ಫೋನ ಅಂತ್ಹೇಳಿ ರೀ ಒಪ್ಪೋ ಎಫ್ ಟ್ವೆಂಟಿ ಸಿಕ್ಸ್ ಅಂತ ಅದ್ರದ್ದು ಹೆಂಗೆ ಅದು ಫೀಚರ್ಗಳು ಅಂತಂದ್ರ ಹೇಳ್ತಿ ಕೇಳಿ ರೀ ರ್ಯಾಮ್ ನೋಡ್ರಿ ನೀವು ಕೇಳತಿರಲ್ಲ ಅದ್ಕ ನೈನ್ ಅಂತ ನೈನ್ಕ್ಕಿಂತ ಅದು ಹೆಚ್ಚಿಗೆ ಅದು ರೀ ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಆಮೇಲೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ರೂಮ್ ಅದ ರೀ ಕ್ಯಾಮ್ರಾ ನೋಡ್ರಿ ಕ್ವಾಡ್ ಕ್ಯಾಮರ ಬರಿ ನಾಲ್ಕು ಕ್ಯಾಮ್ರ ಇರ್ತಾವ ಮುಂದೆ ಮುಂದಿಂದೂ ಡುವೆಲ್ ಕ್ಯಾಮ್ರ ಅದ ರೀ ಆಮೇಲೆ ಸಿಕ್ಸ್ಟಿ ಫೋರ್ ಮೆಗ ಫಿಕ್ಸೆಲ್ ಇನ್ನ ಅದ ನೋಡ್ರಿ ಮತ್ತು ಡಿಸ್ಪ್ಲೇ ದೊಡ್ಡದ ಅದು ರೀ ಆಮೇಲೆ ಹಿಂಗಿಂಗೆ ಇನ್ನ ತೋಲ್ ಅವ ರೀ ಇದ್ರಾಗ ಫೀಚರ್ಸು ನಿಮ್ಮ ಬಜೆಟ್ ಬಗ್ಗೆ ಹೇಳ್ರಿ ಎಷ್ಟ್ರು ತನಕ ಹಾಂ ರೀ ನೀವು ಹೇಳ್ದ್ರ ನನಗೆ ತಿಳಿತದೆ ರೀ ನಿಮ್ಮ ಬಜೆಟ್ ಹೇಳಿ ರೀ ಇಪ್ಪತ್ತು ಸಾವಿರ ರೀ ಇಪ್ಪತ್ತು ಸಾವಿರದ ನೋಡ್ರಿ ಇದು ಅದ ಹತ್ತೊಂಬತ್ತು ಸಾವಿರದಿಂದ ರೀ ಹಾಗೆ ಇಪ್ಪತ್ತು ಒಂದ್ರದ್ದು ಅದ ರೀ ಬಟ್ ಆಫರ್ ನಡ್ದದಲ್ಲ ಈಗ ಆಫರ್ ಕಡೆದು ಹಾಂ ರೀ ದೀಪಾವಳಿದ ಅದು ರೀ ಇದು ಇಪ್ಪತ್ತು ಒಂದು ಸಾವಿರದ ಫೋನ್ ಅವ ರೀ ನಿಮಗೆ ಆಫರ್ ಎಲ್ಲ ಕಂತಿ ಹತ್ತೊಂಬತ್ತು ಸಾವಿರನ ಬೀಳ್ತದೆ ರೀ ಅದ್ರಾಗ ನೋಡಿ ಹಂಗೆ ಆಗಲ್ದ ರೀ ನೀವು ನಾಲ್ಕು ಐದು ಮಂದಿ ತಕ್ಮರ ಇದ್ದೀರಿ ನಾವು ಉಫಿ ಒಂದೆ ಒಂದೆ ತಲೀದು ಮಾರ್ಲತ್ತೀವಿ ಅಲ್ಲಾ ನಾಲ್ಕೈದು ತಲೀದು ಮಾರ್ತೀವಿ ಅಂದ್ರ ಕಮ್ ಮಾಡ್ತಿದ್ದೇವೆ ಹಣ ನಿಮ್ಗ ಬೇಕಂದ್ರ ನಂಬಲ್ಲೀ ಆಪ್ಷನ್ಸ್ ಅವ ರೀ ನೀವು ಬೇಕಾದರ ಈ ಎಮ್ ಐ ಮಾಡ್ಕೊ ರೀ ಇಲ್ಲಂತಂದ್ರಾ ನೀವು ಹಾಫ್ ಪೇಮೆಂಟ್ ಮಾಡಿ ಅದ್ರದ್ದು ಇನ್ನ ಹಾಫ್ ಪೇಮೆಂಟಿಂದ ಈ ಎಮ್ ಐ ಮಾಡ್ಕೊ ರೀ ಇಲ್ಲಂದ್ರ ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಅದ ಅಂದ್ರ ಹೇಳ್ರೀ ನಂಬಲ್ಲಿ ಕ್ರೆಡಿಟ್ ಕಾರ್ಡ್ ಎಕ್ಸೆಪ್ಟ್ ಮಾಡ್ತೀವಿ ಮಂತ್ಲಿ ಈ ಎಮ್ ಐ ಮಾಡೋದು ಒಂದು ನೋಡ್ರಿ ಹತ್ತೊಂಬತ್ತು ಸಾವಿರ ಬೀಳ್ತದ ನೊ ಕಾಸ್ಟ್ ಈ ಎಮ್ ಐ ಅದ ರೀ ನಂಬಲ್ಲಿ ಮತ್ತು ಬಜಾಜ್ ಫೈನಾನ್ಸ್ನು ಅದ ಅದ್ರಾಗ್ನು ನೀವು ಆಫ್ ಆಫರ್ ಎಕ್ಯುಪ್ ಮಾಡ್ಕೊಂದಿ ಲೈಕ್ ಬಜಾಜ್ ಫೈನಾನ್ಸ್ ಮಾಡ್ಕೊಂದಿರ ಅಂದ್ರ ದಿನ ನಿಮ್ಗ ನೈನ್ ನೈನ್ಟಿ ನೈನ್ ಕಮ್ ಆಗ್ಬೋದು ರೀ ಒಟ್ಟು ಅಗಲ್ಲ ರೀ ನಿಮ್ಗ ನಿಮ್ಗ ಅದು ಸರಿ ಸ್ಕ್ರೀನ್ಗಾರ್ಡ್ನು ಬರ್ತದ ರೀ ಇದು ನಿಮ್ಗ ಚಾರ್ಜರ್ ಬರ್ತದ ಪ್ಲಸ್ ಎ ಬ್ಯಾಕ್ ಕವರ್ನು ಹಾಕಿ ಕೊಡ್ತೇವು ಅದರ್ಸೆ ಮತ್ತು ನೀವು ಅದರ್ಸೆ ಅದಕ್ಕೆ ನೀವು ವಾರಂಟಿ ಎಕ್ಸ್ಟ್ರಾ ಮಾಡ್ಕೊಂದಿರಿ ಅಂತಂದ್ರ ಒಂದು ಏರ್ಫೋನು ಫ್ರೀ ಬರ್ತದ ನಿಮ್ಗ ಇಟ್ ಆಫರ್ ಅವ ರೀ ಹಂಗೆ ವಾರಂಟಿ ನೋಡ್ರಿ ನಿಮ್ಗ ಒನ್ ಇಯರಿಂದ್ ಬೇಕಂದ್ರ ಫ್ರೀ ವಾರಂಟಿ ಅದ ರೀ ಒನ್ ಇಯರಿಂದು ಅದಸಿನ ಎಕ್ಸ್ಟೆಂಡೆಡ್ ವಾರಂಟಿ ಬೇಕು ನಿಮ್ಗ ಇನ್ನೊಂದು ಎರಡು ಮೂರು ವರ್ಷ ಮೈಕಪ್ಪ ನಮ್ಗ ಇಲ್ಲ ನಮ್ಮ ಕೈದಾಗ ಫೋನ್ ಹೆಣಿಲ್ದು ಅಂತಂದ್ರ ನಿಮ್ಗ ಎಕ್ಸ್ಟೆಂಡೆಡ್ ವಾರಂಟಿ ತೌಸಂಡ್ ರುಪೀಸಿಂದು ಸಿಗ್ತದೆ ರೀ ಕ್ಯಾಮ್ರ ಗೀಮ್ರ ಎಲ್ಲ ಚಂದ ಅವ ರೀ ಭಾರಿ ಅವ ಲಾಸ್ಟ್ ಅವ ನೋಡ್ರಿ ಜಲ್ದಿ ಹೇಳ್ರಿ ಹೇಗಂತಿರಿ ಆಫರ್ ಜಲ್ದಿ ಮುಗಿತದೆ ಆದರ್ಶ ನಿಮಗೆ ಇನ್ನ ಏನ್ರ ಕ್ವಷನ್ ಡೌಟ್ಸ್ ಇದ್ರ ನಾಳೆಗೆ ನಮ್ಮದು ದುಖಾನೆಗ್ ಬರ್ರಿ ಬಂದು ನೋಡ್ಕೊ ರೀ ಬರ್ತಿರ ಟೀಕ್ ಅದ ನಾಳೆಗೆ ಇದು ಹತ್ತು ಗಂಟೆ ಆದ್ಮೇಲೆ ಯಾವಗ್ನು ಬರ್ರಿ ನಮ್ಮ ದುಖಾನ್ ತೆಗ್ದೆ ಇರ್ತವ ಓಕೆ ಆಯ್ತು ತಕೊ ರೀ